ಭಾರತದ ರಾಜಕೀಯ ಅನ್ನೋದು ಈಗಿನ ಒಂದು ಸಮಯದೊಳಗ ಕ್ರಿಟಿಕಲ್ ಇದ್ರೆ ಇದ್ರ ಬಗ್ಗೆ ಹೆಂಗೆ ಹೇಳ್ಬಕು ಅನ್ನೋದು ಗೊತ್ತಾಗೊಂಗಿಲ್ಲ ಹೆಚ್ಚು ಕಡಿಮೆ ಆದ್ರೆ ಕಾಂಟ್ರವರ್ಶಕತಿ ಹೇಳ್ಲಿಲ್ದಂಗೆ ಮುಚ್ಚಿಕೊಂಡ್ ಇಟ್ಕೊಂದ್ರೆ ತಲಿಬ್ಯಾನಿಡಿತತಿ ಹಂಗಾಗಿ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮಾತಾಡಲಾರ್ದಂಗ್ ಇರೋದು ಭಾರಿ ಒಳ್ಳೇದು ಈ ನಮ್ಮ ಗಾಂಧೀಜಿ ಕೋತಿಗಳು ಅದಾವಲ್ಲ ಹಂಗಿರೋದು ಭಾರಿ ಬೆಸ್ಟು ಅನಿಸ್ತತೆ ಕೆಲವೊಂದು ಕೇಳಿದರು ಕೇಳಾರ್ದಂಗೆ ನೋಡಿದ್ರು ನೋಡಲಾರ್ದಂಗೆ ಮಾತಾಡಿಯು ಆಡಲಾರ್ದಂಗೆ ಇರೋದೈತಲ್ಲ ಇದು ಆರೋಗ್ಯಕ್ಕೆ ಭಾರಿ ಒಳ್ಳೇದು ಅದ್ರ ಕೂಡಾ ಈ ದೇಶದ ಒಬ್ಬ ಪ್ರಜೆಯಾಗಿ ನಾವು ಏನು ಮಾತಾಡಬೇಕು ಅದನ್ನು ಹೇಳ ಹೇಳಾಕೆ ಬೇಕಾಕತಿ ನೋಡ್ರಿ ಈ ರಾಜಕೀಯ ಅನ್ನೋದ್ರೊಳಗೆ ಐತಿ ರಾವಣ ಜರಾಸಂಧ ಕೀಚಕ ಮತ್ತು ಯಮಧರ್ಮರಾಯ ಇಂಥ ಗುಣಗಳ್ನ ಇಟ್ಕೊಂಡಿರದ್ ರಾಜಕೀಯ ಅಂತ ಅಂತಾರೆ ಅದೂ ಸುಳ್ಳದು ರಾಜಕೀಯ ಅನ್ನೋದೈತಲ್ಲ ಭಾಳ ಪವಿತ್ರ ಕೆಲಸ ಅದು ಈಶ ಸೇವೆಯೆ ದೇಶ ಸೇವೆ ಅಂತೆ ಅಂದರೆ ಸಾಕ್ಷಾತ್ ಭಗವಂತನ ಸೇವೆ ಮಾಡ್ದಂಗೆ ಅದು ಜನ್ರ ಸೇವೆ ಮಾಡೋಂಥದ್ದು ಆದ್ರೆ ಇದನ್ನು ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಣದ್ರಿಂದ ಮತ್ತು ತಮ್ಮ ಏನು ಅದು ತೀರದ ಆಸೆ ಅದ ಅದ ಅದು ಒನ್ ನಮೂನಿ ಈಗಿನ ಎಲ್ಲ ಲೀಡ್ರುಗಳದ ಆಸೆ ಹೆಂಗಾಗೈತ್ ಅಂದ್ರೆ ತೂತು ಕೊಡ ಅದು ಎಷ್ಟು ಹಾಕಿದ್ರು ತುಂಬಲಾರ್ದಂಥ ಕೊಡ ಅದು ಹೆಂಗೆ ತುಂಬ್ತತಿ ಕೆಳಗೆಲ್ಲ ಸೋರಿ ಹೋಗಾಕತೈತಿ ಮೇಲೆ ಮಾತ್ರ ಸುಮ್ ನೀರು ಹಾಕೋದಕ ಅದು ಹಿಂಗಾಗೈತಿ ಹಾಂಗಾಗಿ ದೇಶದ ಪರಿಸ್ಥಿತಿ ಭಾಳ ಕೆಟ್ಟು ಹದಗೆಟ್ಟೂಗೈತಿ ಅನ್ನೋದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾರೆ ಏನಂತೇಳ್ತಾರೆ ಈಗಿನ ಮಕ್ಕಳು ಭವಿಷ್ಯವನ್ ನೋಡ್ಕೊಂಡ್ರೆ ಭಾಳ ಖುಷಿ ಅನ್ನಸ್ತೈತಿ ಯಾಕಂದ್ರೆ ಎಂಥ ಮಾಡ್ರನ್ ಯುಗದಾಗುಟ್ಟರ ಎಂತೆಂಥ ಅದ್ಬುತವಾದಂಥ ಟೆಕ್ನಾಲಜಿ ಐತಿ ಇವತ್ತು ಜಗತ್ತಿನೊಳಗ್ ಅಂಗೈಯೊಳಗ ಇಟ್ಕೊಂಡ್ ಜಗತ್ತು ನೋಡ್ತಕ್ಕಂಥ ಟೈಮ್ ಬಂದೈತೆ ಆದರೆ ಅವರು ಮುಂದಿನ ಭವಿಷ್ಯವನ್ನ ರೂಪಿಸ್ಕೊಂಡಾಗ ನನಗ್ ಭಾಳ ಕಷ್ಟ ಅನ್ನಸ್ತತೆ ಈ ಯಾಕಂದರೆ ಇದ್ನ ಎಷ್ಟರ ಮಟ್ಟಿಗೆ ಹದಗೆಡ್ಸರಲ್ಲ ಅದನ್ನ ತೇಜಸ್ವಿ ಹೇಳ್ತಾರೆ ಏನಂತ ಹೇಳ್ತಾರೆ ಯಾವ ದೇಶದಲ್ಲಿ ಏಕತೆಯನ್ನು ಸಾಧಿಸ್ಲಿಕ್ ಹೊಂಟಿರ್ತೀವಲ್ಲ ಆ ದೇಶ ಬಹುಬೇಗ ಹಳ್ಳ ಹಿಡಿತೈತಿ ಬಹುಬೇಗ ಸರ್ವನಾಶ ಆಕತಿ ಅನ್ನೋದ್ಕೆ ಉದಾಹರ್ಣೆ ಹೇಳ್ತಾನ ಇಟ್ಲರ್ ನಾಸಿಸಮ್ ಗ್ರೇಟ್ ಅಂದ ಯಹೂದಿಗಳೆ ಈ ಭೂಮಿಯನ್ನು ಆಳಲಿಕ್ಕೆ ಬಂದಿರ್ತಕ್ಕಂಥತ ಶೇಷ್ಟವಾದಂಥ ಮನುಷ್ಯರು ಅಂತ ಹೇಳಿದ ಆದರೆ ಹಿಟ್ಲರ್ನ ಪರಿಸ್ಥಿತಿ ಏನಾತು ನಾಜಿ ನಾಜಿಸಮ್ನ ಗ್ರೇಟ್ ಮಾಡೋಕ್ ಹೋದ ಯಹೂದಿಗಳನ್ನ ಎಡ್ಡಮ್ ಗ್ರೇಟ್ ಮಾಡೋಕ್ ಹೋದ ಆದ್ರೆ ಪರಿಸ್ಥಿತಿ ಏನಾತು ಇಸ್ಲಾಮಿಕ್ ಪರಿಸ್ಥಿತಿ ಏನಾತು ತಾನು ಯಾವುದೋ ಒಂದು ಜನಾಂಗವನ್ನು ಜನಾಂಗದ ಶ್ರೇಷ್ಟತೆಯನ್ನ ಇಟ್ಕೊಂಡ್ ಹೊಂಟ ಅವ್ರು ಅವ ಏನಾದ್ರು ಅವ್ರು ತನ್ನ ಸುಸೈಡ್ ಮಾಡ್ಕೊಂಡ್ರ್ ಸತ್ತರು ಹಾಂಗಾಗಿ ದೇಶದ ಭವಿಷ್ಯವನ್ ನೆನಸ್ಕೊಂಡ್ರೆ ವಿವಿಧತೆಯಲ್ಲಿ ಏಕತೆ ಇರಬೇಕು ವಿನಹ ಏಕತೆ ಅಂತಕ್ಕಂಥದ್ ಇದ್ರೆ ಅಲ್ಲಿ ಯಾವ ದೇಶಾನು ಉಳಿಗಾಲಕ್ಕೆ ಸಾಧ್ಯ ಇಲ್ಲ ಅಂತ ತೇಜಸ್ವಿ ಹೇಳ್ತಾನ ಮತ್ತು ಈ ಪ್ರಜಾಪ್ರಭುತ್ವ ದೇಶ್ದೊಳಗೆ ನಾವೂ ನೋಡ್ರಿ ಇದು ಎಂಥ ಅದ್ಬುತ ದೇಶ ಅಂದರೆ ಅರವಿಂದ್ ಮಾಲಗತ್ತಿ ಅದನ್ನೆ ಹೇಳ್ತಾನೆ ಏನಂತ ಒಂದು ಪಕ್ಷ ನಾನು ಪಾಕಿಸ್ತಾನ್ದಾಗ ಹುಟ್ಟಿದರೆ ನನ್ನ ಶಿಯಾ ಅಂದರೆ ಸುನ್ನಿಯವ್ರ್ ಕೊಲ್ತಿದ್ರು ಸುನ್ಯಾ ಅಂದ್ರೆ ಶಿಯಾದವ್ರ್ ಕೊಲ್ತಿದ್ರು ಮತ್ತು ಅಮೇರಿಕದೊಳಗ್ ಹುಟ್ಟಿದ್ರ ಕ್ಯಾಥೋಲಿಕ್ಕಂದ್ರ ಪ್ರೋಟಿಸ್ಟೆಂಟ್ನವ್ರು ಕೊಲ್ತಿದ್ರು ಪ್ರೋಟೆಸ್ಟೆಂಟಂದ್ರೆ ಕ್ಯಾಥೋಲಿಕ್ನವ್ರ್ ಕೊಲ್ಲು ಕೊಲ್ತಿದ್ರು ಓ ಕೆನ ಆದ್ರೆ ನಾನು ಈ ಚೀನಾ ಜಪಾನ್ದೊಳಗ ಅಲ್ಲಿ ಕೂಡ ಕೆಲವಷ್ಟು ಜನಾಂಗೀಯ ಬೇಧ ಐತಿ ಆದ್ರೆ ಏನು ಹೇಳ್ತನಂತ ನಾನು ಈ ಭಾರತದೋಳ್ಗ ಹುಟ್ಟಿನಿ ಇಲ್ಲಿ ನಾನು ಹಿಂದು ಆಗ್ಬೋದು ಮುಸ್ಲಿಮ್ ಅನ್ಬೋದು ಕ್ರಿಶ್ಚನ್ ಅನ್ಬೋದು ಸಿಖ್ ಅನ್ಬೋದು ಯಾವ ದೇಶದಲ್ಲಿ ಇರ್ಬೋಕ್ ಅದಕೋಸ್ಕರ ಈ ದೇಶ್ದಲ್ಲಿ ನಾನು ಹುಟ್ಟೊಕ ಪುಣ್ಯ ಮಾಡೀನಿ ಅಂದಾತ ಅದುಕ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಈ ದೇಶ ಎಷ್ಟ್ ಅದ್ಬುತ ಅಂದರೆ ಪ್ರಜಾಪ್ರಭುತ್ವದ ಕಲ್ಪನೆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರು ಜನರು ಇಲ್ಲಿ ನೆಲೆಸ್ಬೇಕು ಮತ್ತು ಶಾಂತಿಯ ತೋಟ ಆಗಿರ್ಬೇಕ್ ಇದು ಎಲ್ಲೋ ಯಾವುದೋ ಒಂದು ಹುಳ ಕೆಟ್ಟ ಹುಳ ಹುಟೈತಿ ಇಲ್ಲ ಯಾವುದೋ ಒಬ್ಬನು ಕೆಟ್ಟ ಅಲೋಚನೆ ಮಾಡ್ತಾನೆ ಅಂದ್ರೆ ದಟ್ ಇಸ್ ನಾಟ್ ಇಂಪಾರ್ಡೆಂಟ್ ದಟ್ ಇಸ್ ನಾಟ್ ಮ್ಯಾಟ್ರ್ ಅದು ಇಂಪಾರ್ಡೆಂಟ್ ಅಲ್ಲದ ಮ್ಯಾಟ್ರ್ ಅಲ್ಲ ಅದನ್ ಹಿಡ್ದು ನಾವು ದೊಡ್ದು ಮಾಡೋಕೋದ್ರೆ ನಮ್ಮಂಥ ಹುಚ್ರು ಯಾರಿಲ್ಲ ಇಲ್ಲಿ ಅವ್ನು ಸುಮ್ನೆಯಾ ಯಾರು ಮಾತಾಡ್ತಾನಂತ ಅಂದರೆ ಯಾವನ ಕೈಲಿ ಏನು ಕಿಸಿಯೋದಾಗಲಲ್ಲ ಅವ್ರು ಅಂಥವಲ್ಲ ಸುಮ್ಮನೆ ಧರ್ಮವ ನೋಡಿ ಅಂಥದ್ದು ದೇಶವನ್ನು ಒಡಿತಕ್ಕಂಥದ್ದು ಅದು ದ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರ್ತು ಇನ್ನು ಯಾರು ಮಾಡೊಂಗಿಲ್ಲ ಅದನ್ನ ಈ ದೇಶದೊಳಗ್ ಹುಟ್ಟೋಕ್ ಅದರಾಗೆ ಎಸ್ಪೆಷಲಿ ಭಾರತದೊಳಗ ಹುಟ್ಟೋಕೆ ಐತಲ್ಲ ಯಾವ್ಯಾವುದೋ ಪೂರ್ವಜನ್ಮದ ಪುಣ್ಯ ಮಾಡಿದ ಇದನ್ನು ಅನುಭವಿಸ್ಬೇಕ್ ಅಷ್ಟೆ ಇದನ್ನು ಯಾಕೆ ಹಿಂಗ್ಯಾಕ ಹಂಗ್ಯಾಕ ನಾವು ಇರ್ಬೋಕು ನೀವು ಇರ್ಬೋಕು ಅಂತ ಹಿಂಗೆ ಪ್ರಶ್ನೆ ಮಾಡೋದಯ್ತಲ್ಲ ಇದು ಶತ ಮೂರ್ಖತನ ಅನ್ನೋತಕ್ಕಂಥದ್ದು ಮತ್ತು ಈಗಿನ ಪರಿಸ್ಥಿತಿಯನ್ನ ನಾವು ಹೇಳ್ಕೆಂತ ಹೋದ್ರ ಯಾರು ಇತರ ಬೆಸ್ಟ್ ಅಂತ ಹೇಳೊಲ್ಲ ಯಾಕೆ ಹೇಳೋಕಾಗಲ್ಲ ಅಂದ್ರೆ ಇವರು ಅಧಿಕಾರ್ದಾಗ್ ಇದ್ದಾಗ ವಿರೋಧ ಪಕ್ಷದಾಗ ಇದ್ದವ್ರು ಏನು ಹೇಳ್ತಾರ ಅವ್ರು ಮಾಡೋಕತ್ರ್ ಅಲ್ಲ ಅದು ಅನಾಚಾರ ಅದು ದುಷ್ಟತನ ಅಂತ ಅವ್ರು ಹೇಳ್ತಾರ ಆಮೇಲೆ ಇವ್ರು ಅಧಿಕಾರಕ್ ಬಂದಾಗ ಏನು ಹೇಳ್ತಾರ ಇವ್ರು ಅದನ್ನು ಮಾಡ್ತಾರಾ ಅದಕ್ಕೆ ಇವ್ರು ಕೆಳಗಿಳ್ದಾಗ ಇವ್ರು ಏನು ಹೇಳ್ತಾರ ಅವ್ರು ಮಾಡೋಕತ್ತಿರೋದ್ ಅನಾಚಾರ ಯಾಕಪ್ಪ ಅಂದ್ರೆ ಇವ್ನು ಅಧಿಕಾರ್ದಗ್ ಇದ್ದಾಗ ಅವರು ಅದನ್ನೆ ಮಾಡಿರ್ತಾನೆ ಅವ್ನಿಗೆ ಅನಾಚಾರ ಅನ್ಸಿರೋಲ್ಲ ಇವ್ವು ಅಧಿಕಾರಕ್ ಬಂದಾಗ ಅದನ್ನ ಮಾಡ್ತಾನೆ ಹೇಳಿರ್ತಾನಲ್ಲ ಅವ್ನಿಗೆ ಅದು ಅನಾಚಾರ ಅನಿಸಲ್ಲ ಅದಕ್ಕೆ ಇದಕ್ಕಾಗಿ ಪ್ಲೋಟೋವನ್ನು ಸಾಕ್ರೆಟೀಸನ್ನು ಒಬ್ಬ ವಿಧ್ವಾಂಸ್ ಅವ್ನ ಭಾಳ ಚಂದ ಮಾತು ಹೇಳ್ತಾನೆ ಏನಂತ ಎಲ್ಲಿವರೆಗೂ ವಿವೇಚನೆ ಇರೋನಿಗೆ ಅಧಿಕಾರ ಬರ್ತೈತೋ ಅಥ್ವಾ ಅಧಿಕಾರ ಇರೋರ್ಗೆ ವಿವೇಚನೆ ಬರೋದಿಲ್ಲ ಅಲ್ಲಿ ತನ್ಕ ಈ ಮಾನವ ಕುಲದ ಉದ್ದಾರ ಆಗೊಲ್ಲ ಅಂತ ಹೇಳ್ಯಾರ ಇಷ್ಟೆ